ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಮಿಳು ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಕನ್ನಡವೂ ಮಾತಾಡ್ತಾರೆ ಅತಿ ಹೆಚ್ಚಾಗಿ ಕನ್ನಡ ಮಾತಾಡ್ತಾರೆ ಉದ್ಯೋಗಕ್ಕಾಗಿ ನಮ್ಮ ಸುತ್ತ್ಮುತ್ಲ ಪ್ರದೇಶದಲ್ಲಿ ಕನ್ನಡ ಅತಿ ಹೆಚ್ಚಾಗಿಯೂ ಮಾತಾಡ್ತಾರೆ ಇನ್ನು ಉದ್ಯೋಗ ಪಡೆಯೋದಕ್ಕೆ ಅಂತಲೇ ಬೇರೆ ಭಾಷೆಗಳ್ನ್ಯಾವ್ದನ್ನೂ ಕಲಿಯೋದಕ್ಕೆ ಇಷ್ಟಪಡೋಲ್ಲ ಇನ್ನು ಸಾಮಾನ್ಯವಾಗಿ ತೆಲುಗು ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡಲು ನಮ್ಗೆ ಹೆಮ್ಮೆ ಭಾಷೆ ಮಾತೃಭಾಷೆಯಾಗಿಂದ ನಾವು ಮಾತೃಭಾಷೆಯಲ್ಲೇ ನಮ್ಮ ನಮ್ಮ ಸುತ್ತ್ಮುತ್ಲೂ ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಇನ್ನೂ ಪೆಸಿಪಿಕ್ ಆಗಿ ಉದ್ಯೋಗ ಬೇಕಂಥೇಳ್ಬಿಟ್ಟು ನಮ್ಮ ಪ್ರದೇಶಗಳಲ್ಲಿ ಬೇರೆ ತಮಿಳು ತೆಲುಗು ಕಲಿಬೇಕಾದ ಅವಶ್ಯಕತೆ ಇಲ್ಲ ಕನ್ನಡ ತುಂಬ ಚೆನ್ನಾಗಿ ಬಂದಿದ್ರುನೂ ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶಗಳಲ್ಲಿ ಕಂಪ್ನಿಗಳಲ್ಲಾಗಿರ್ಬಹುದು ಹೊಲ್ದಲ್ಲಾಗಿರ್ಬಹುದು ತೋಟಗಳಲ್ಲಾಗಿರ್ಬಹುದು ಒಂದು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಲ್ಲಾಗಿರ್ಬಹುದು ಕೋಳಿ ಫಾರ್ಮುಗಳಲ್ಲಾಗಿರ್ಬೋದು ಕೆಲಸ ಮಾಡೋದಕ್ಕೆ ಕನ್ನಡ ಬಂದ್ರೂ ಸಾಕು ಇತರ ಭಾಷೆಗಳ ಅವಶ್ಯಕತೆಯೇ ಇಲ್ಲ